ನಮ್ಮ ಚಿಕ್ಕಬಳ್ಳಾಪುರ ಪ್ರದೇಶದಲ್ಲೂ ಕೂಡ ರೈತರು ದೊಡ್ಡ ಮಟ್ಟದಲ್ಲಿ ಬೆಳೆಗಳನ್ನ ಬೆಳೀತಾರೆ ನಮ್ಮ ಚಿಕ್ಕಬಳ್ಳಾಪುರ ಮಣ್ಣು ಕೆಂಪು ಮಣ್ಣು ಅಂತಲೇ ಕರೀತಾರೆ ಈ ಕೆಂಪು ಮಣ್ಣಲ್ಲಿ ಈಸಿಯಾಗಿ ಬೆಳೆಗಳನ್ನ ಬೆಳೀಬೋದು ಮತ್ತು ಇಲ್ಲಿ ನಮ್ಮ ಪ್ರದೇಶ್ದಲ್ಲಿ ಜಾಸ್ತಿ ದ್ರಾಕ್ಷಿ ಕಾಳು ಈ ರೀತಿ ಬೆಳೆಗಳನ್ನ ಬೆಳೀತಾರೆ ಅದು ನಮ್ಮ ಚಿಕ್ಕಬಳ್ಳಾಪುರ ಕೇವಲ ಐವತ್ತು ಕೀಲೊ ಮೀಟರ್ ದೂರ ಅಷ್ಟೇ ಬೆಂಗಳೂರಿಂದ ಆದ್ರಿಂದ ಇಲ್ಲಿಗೆ ಜಾ ಜಾಸ್ತಿ ಜನಸಂಖ್ಯೆಯಿಂದ ಬಂದು ದ್ರಾಕ್ಷಿನ್ನ ಕೊಂಡ್ಕೊಂಡು ಹೋಗ್ತಾರೆ ಅದು ಕೂಡ ಇವಾಗ ಹಣ್ಣಿನಂಗಡಿಯವ್ರು ಈ ರೀತಿ ಜನಗಳು ಜಾಸ್ತಿ ಕೊಂಡ್ಕೊಳ್ಳೋದ್ರಿಂದ ನಮ್ಮ ಡಿಸ್ಟ್ರಿಕ್ಟ್ ಅವ್ರಿಗೆ ತುಂಬ ಲಾಭ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನಾವು ಜಾಸ್ತಿ ದ್ರಾಕ್ಷಿ ಕಾಳು ಮತ್ತು ಸಿಲ್ಕು ರೇಷ್ಮೆ ಈ ರೀತಿಯೆಲ್ಲ ನಾವು ಇದು ಮಾಡ್ತೀವಿ ವ್ಯವಸಾಯವನ್ನು ಮತ್ತು ದ್ರಾಕ್ಷಿ ಯಾವ ಮಟ್ಟದಲ್ಲಿ ನಮ್ಮದು ನಮ್ಮ ಚಿಕ್ಕಬಳ್ಳಾಪುರ ಫೇಮಸ್ಸು ಅಂದರೆ ಇಲ್ಲಿಂದ ಹೊರ ರಾಜ್ಯಕ್ಕೆಲ್ಲ ಸಪ್ಲೈ ಆಗುತ್ತೆ ಮತ್ತು ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆ ಮೂಲೆಗೂ ನಮ್ಮ ಚಿಕ್ಕಬಳ್ಳಾಪುರದಿಂದಲೇ ಸಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಇವಾಗ ಬೆಂಗಳೂರಲ್ಲಿ ಎಷ್ಟೊಂದು ವೈನ್ ಫ್ಯಾಕ್ಟರಿಗಳು ವೈನ್ ಇಂಡಸ್ಟ್ರೀಸ್ ಅವರೆಲ್ಲ ಇಲ್ಲಿಂದಲೇ ಸಪ್ಲೈ ಮಾಡ್ಕೊಂಡೋಗಿ ತೊಗೊಂಡೋಗ್ತಾರೆ ಮತ್ತು ಇಲ್ಲಿ ಬೆಳೆಯೋ ದ್ರಾಕ್ಷಿ ತುಂಬ ಅದು ಏನದು ನ್ಯೂಟ್ರಿಯಂಟ್ಸು ಈ ಥರ ಎಲ್ಲ ಅಂಶ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹುಳಿ ಇರೋಲ್ಲ ಸಿಹಿ ದ್ರಾಕ್ಷಿ ಬರುತ್ತೆ ಆದ್ರಿಂದ ಇಲ್ಲಿಯ ದ್ರಾಕ್ಷಿಯೇ ಜಾಸ್ತಿ ಕೊಂಡ್ಕೊಂಡು ಹೋಗ್ತಾರೆ ಬಂದು ಮತ್ತು ನಮ್ಮ ರೈತರು ಇಲ್ಲಿ ಯಾವರೀತಿ ದ್ರಾಕ್ಷಿನ್ನ ಬೆಳೀತಾರೆ ಅಂದರೆ ಪ್ರತಿವರ್ಷವೂ ಅವ್ರು ಮಿಸ್ ಮಾಡ್ದೇ ದ್ರಾಕ್ಷಿಯೇ ಬೆಳೀತಾರೆ ಅವ್ರಿಗೆ ಲಾಭ ನಷ್ಟ ಅನ್ನೋದು ನೋಡ್ದೇ ಬೆಳೀತಾರೆ ಏಕೆ ಅಂದರೆ ಇಲ್ಲಿನ ಮಣ್ಣು ಹಂಗೆ ಸಪೋರ್ಟ್ ಮಾಡುತ್ತೆ ಆದ್ರಿಂದ ಆಲ್ಮೋಸ್ಟ್ ಅವ್ರಿಗೆ ನೈಂಟಿ ನೈನ್ ಪರ್ಸೆಂಟ್ ಅವರಿಗೆ ಲಾಭವೇ ತಂದ್ಕೊಡುತ್ತೆ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಮತ್ತು ಇಲ್ಲಿನ ಮಣ್ನು ಮಣ್ಣು ಹೇಳಿ ಮಾಡಿಸಿದಂಗೆ ಆ ದ್ರಾಕ್ಷಿ ಹೊಂದ್ಕೊಂಡಿದೆ ಅಂತಲೇ ಹೇಳ್ಬೋದು ಮತ್ತು ಕೆಂಪು ಮಣ್ಣು ತುಂಬ ಅದು ಭೂ ಭೂಮಿಲಿ ಅಂಶ ಇರೋದ್ರಿಂದ ಯಾವುದೇ ನೀವು ಬೆಳೆ ಬೆಳೆದ್ರೂ ಬೇಗ ಬೆಳೆಯುತ್ತೆ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಹತ್ರದ ಇರೋದ್ರಿಂದ ಬೆಂಗಳೂರಿಂದ ಎಷ್ಟೋ ಜನ ಹಣ್ಣಿನ ಅಂಗಡಿಯವ್ರು ಈ ಈ ಥರ ಇಲ್ಲ ಅವ್ರಿಗೆ ಸಪ್ರೇಟಾಗಿ ಏನಕ್ಕೋ ಬೇಕಾಗಿರುತ್ತೆ ಜ್ಯೂಸ್ ಅಂಗಡಿಯವ್ರು ಇಂತಹವ್ರೆಲ್ಲ ಬಂದು ಇಲ್ಲೇ ಅವರೇ ತುಂಬ ಬಲ್ಕಾಗಿ ತೊಗಂಡು ಹೋಗ್ತಾರೆ ಕಡಿಮೆಯೂ ತೊಗೊಂಡು ಹೋಗ್ತಾರೆ ಜಾಸ್ತಿಯೂ ತೊಗೊಂಡು ಹೋಗ್ತಾರೆ ಮತ್ತೆ ಇವಗ ನೀವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಯಾವಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ನೀವು ನೋಡಿ ರೋಡ್ ಸೈಡಲ್ಲೆಲ್ಲ ಬುಟ್ಟಿಲ್ಲೆಲ್ಲ ದ್ರಾಕ್ಷಿ ಮಾರ್ತಿರ್ತಾರೆ ಆದ್ರಿಂದ ಇಲ್ಲಿ ತುಂಬ ಫೇಮಸ್ ಆಗಿರೋದ್ರಿಂದಲೇ ಇಲ್ಲಿಗೆ ಬಂದು ತೊಗೊಂಡು ಹೋಗೋದು ಮತ್ತೆ ನಮ್ಮ ನಮ್ಮ ಪ್ರದೇಶಕ್ಕೆ ಅತ್ಯುತ್ತಮವಾದ ಬೆಳೆ ಅಂದ್ರೆಯೇ ದ್ರಾಕ್ಷಿ ಮತ್ತು ಬೇಳೆ ಮತ್ತು ಇದು ಮತ್ತು ರೇಷ್ಮೆಯೂ ರೇಷ್ಮೆ ಹುಳವೂ ಸಾಕ್ತಾರೆ ಇದು ಒಂಥರ ಇದು ಒಂಥರ ಅಗ್ರಿಕಲ್ಚರ್ ಅಂತಲೇ ಹೇಳ್ಬೋದು ಇಲ್ಲ ಇದು ಒಂಥರ ನಮ್ಮ ನಮ್ಮ ಜಿಲ್ಲೆಗೆ ಒಂದು ಲಾಭ ತಂದುಕೊಡುವ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ರೇಷ್ಮೆನೂ ಏಕೆಂದ್ರೆ ಅದು ಕೂಡ ತುಂಬಾ ಕಷ್ಟವಾಗಿರುತ್ತೆ ಯಾಕೆಂದ್ರೆ ಅದಕ್ಕೆ ಯಾವ್ದೇ ರೀತಿ ಕಾಯಿಲೆ ಬರಬಾರ್ದು ರೋಗ ಬರಬಾರ್ದು ಹುಳಗಳ್ಗೆ ಆ ಥರ ಎಲ್ಲ ಫುಲ್ ಪ್ರೊಟೆಕ್ಷನ್ ಮಾಡಿ ಅದನ್ನು ರೇಷ್ಮೆನ್ನ ಸಾಗಾಣಿಕೆ ಮಾಡುತ್ತಾರೆ ಇದು ಕೂಡ ಒಂದು ಲಾಭ ತರುವ ಒಂದು ಬಿಸ್ನೆಸ್ ಅಂತೆಯೇ ಫೇಮಸ್ಸು ಮತ್ತೆ ಈ ಬೇರೆ ಇನ್ನೆಲ್ಲ ನಾರ್ಮಲ್ ಆಗಿ ತೆಂಗಿನ ಮರ ಅಡಿಕೆ ತೋಟ ಈ ಥರ ಎಲ್ಲ ಬೆಳೀತಾರೆ ಆದರೆ ನಮ್ಮ ಪ್ರದೇಶದಲ್ಲಿ ಜಾಸ್ತಿ ದ್ರಾಕ್ಷಿಯೇ ರೈತರಿಗೆ ಕೈ ಹಿಡಿತಿರೋದ್ರಿಂದ ಇಲ್ಲಿ ಜಾಸ್ತಿ ಮಟ್ಟದಲ್ಲಿ ದ್ರಾಕ್ಷಿಯೇ ಬೆಳೀತಾರೆ ಹಾಗೂ ಇದು ತುಂಬ ಲಾಭ ತಂದ್ಕೊಡುತ್ತೆ ಮತ್ತೆ ಜನಗಳ್ಗೂ ಕೂಡ ಇಲ್ಲಿ ಇಲ್ಲಿಂದ ದ್ರಾಕ್ಷಿ ಇಷ್ಟ ಇರೋದ್ರಿಂದ ಅದು ಮುಂಚಿನಿಂದಲೂ ಹಿಂಗೇ ಬಿಸ್ನೆಸ್ ನಡ್ಕೊಂಡು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ